ಹಾಂ ಹೇಳಿ ಓಕೆ ನನ್ನ ಹೆಸರು ಪ್ರಭಾ ಅಂತ್ಹೇಳಿ ಹೇಳಿ ಓಕೆ ಓಕೆ ಓಕೆ ತುಮಕೂರಾ ತುಮಕೂರು ನಮಗೆ ಲೋಕಲ್ಲೆ ಸೊ ತುಮಕೂರ್ ಬಂದು ತುಂಬ ಪ್ಲೇಸಸ್ ಇದೆ ತುಮಕೂರು ತುಮಕೂರ್ ನಿಯರ್ಬೈ ಪ್ಲೇಸಸು ತುಂಬ ವಿಸಿಟ್ ಮಾಡೋಂಥ ಪ್ಲೇಸಸಿದೆ ನಿಮಗೆ ಟೆಂಪಲ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಟೆಂಪಲ್ಸ್ ನೋಡ್ಬೋದು ಅಥವಾ ಎಜುಕೇಷನ್ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅದನ್ನು ಅಂದರೆ ಏನು ಸ್ಥಾಪನೆ ಮಾಡಿದವ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅವರ ಬಗ್ಗೇನೂ ತಿಳ್ಕೊಬೋದು ಅದರ ಜೊತೆ ಬಂದು ಏನಪ್ಪಾ ಅಂದರೆ ಹಿಸ್ಟೋರಿಕಲ್ ಅಂತಂದರೆ ಅಲ್ಲಿ ಏಷ್ಯಾದಲ್ಲೇ ನಂಬರ್ ಒನ್ ಆದಂಥ ಒಂದು ಬೆಟ್ಟ ಇದೆ ಬೇಕಾದ್ರೆ ನೀವಲ್ಲೆಲ್ಲ ಓಕೆ ಬೆಟ್ಟ ಅಂತಂದರೆ ತುಮಕೂರ್ ನಿಯರ್ಬೈ ಒಂದು ಇದಿದೆ ಏನಪ್ಪಾ ಅಂದರೆ ಮಧುಗಿರಿ ಅಂತ ಮಧುಗಿರಿ ಹತ್ತಿರ ಮಧುಗಿರಿಲಿ ಬೆಟ್ಟ ಇದೆ ಅದು ಏಷ್ಯಾದಲ್ಲೇ ನಂಬರ್ ಒನ್ ಬೆಟ್ಟ ಅಂತ ಅಂದರೆ ಏನಪ್ಪಾ ಅಂದರೆ ಒಂದೇ ಕಲ್ಲಲ್ಲಿ ನಿರ್ಮಾಣ ಆಗಿರೊವಂಥದ್ದು ಸೊ ಅದನ್ನು ಏನು ಹತ್ತೋದಕ್ಕೆ ಅಂತ ಬೇರೆ ಬೇರೆ ಕಡೆಯಿಂದ ತುಂಬ ಅದನ್ನು ನೋಡೋಕ್ಕೆ ಅಂತನೇ ತುಂಬ ಪ್ಲೇಸ್ ಕಡೆಯಿಂದ ಬರ್ತಾರೆ ಅದರ ಜೊತೆ ಬಂದು ತುಮಕೂರ್ ಸೈಡು ನಿಯರ್ ಅಂತಂದರೆ ತುಂಬ ನಿಯರ್ ಇರೋದು ಯಾವುದು ಶಿವಗಂಗೆ ಬೆಟ್ಟ ಇದೆ ಶಿವಗಂಗೆ ಬೆಟ್ಟ ಅಂತಂದರೆ ಅದು ಒಂದು ಅಡ್ವೆಂಚರಸ್ ಇದು ಸ್ಪಾಟ್ ಅಂತನೇ ಹೇಳ್ಬೋದು ಅಡ್ವೆಂಚರಸ್ ಅನ್ನೋದಕ್ಕಿಂತ ಟ್ರೆಕ್ಕಿಂಗ್ ಎಲ್ಲ ಮಾಡೊಂಥೋರ್ಗೆ ತುಂಬ ಪ್ಲೇಸ್ ಇಷ್ಟ ಆಗತ್ತೆ ಏನಪ್ಪಾ ಅಂತಂದರೆ ಅದು ಮೇಲುಗಡೆ ಟೆಂಪಲ್ ಇದೆ ಅದರಲ್ಲಿ ಏನು ಬೆಟ್ಟ ಹತ್ಕೊಂಡು ಹೋಗೋ ಅಂಥ ಒಂದು ಪ್ರೋಸೆಸ್ ಇದೆಯಲ್ಲ ಅದು ತುಂಬ ಇದೆ ಹಾಂ ಹಾಂ ಹೌದು ಒಳ್ಕಲ್ಲು ತೀರ್ಥ ಅಂತಿದೆ ಅದರಲ್ಲಿ ಹೌದು ಹೌದು ಅದರಲ್ಲಿ ನೀವೇನಾದರೂ ಮನ್ಸಲ್ಲಿ ಅನ್ಕೊಂಡು ಒಳ್ಕಲ್ಲು ಹಿಂಗೆ ಕೈ ಇಟ್ಟಾಗ ನೀರು ಏನಾದ್ರು ನಿಮಗೆ ತಾಕ್ತು ಅಂದರೆ ಖಡಾಖಂಡಿತವಾಗಿ ನಿಮ್ಮ ಆಸೆ ಏನಿರುತ್ತೆ ಅದು ಈಡೇರುತ್ತೆ ಅಂತನೂ ಹೇಳ್ತಾರೆ ಚೆನ್ನಾಗಿದೆ ಪ್ಲೇಸು ಅಲ್ಲಿ ಇನ್ನೊಂದು ಏನಪ್ಪಾ ಅಂತಂದರೆ ಶಕುಂತಲಾ ಡ್ರಾಪ್ ಅಂತ ಇದೆ

ಹೌದು ಅದರ ಜೊತೆ ಶಕುಂತಲಾ ಡ್ರಾಪ್ ಅಂತ ಇದೆ ಶಕುಂತಲಾ ಡ್ರಾಪ್ ಅಂತಂದರೆ ಏನಿಲ್ಲ ಜಸ್ಟ್ ಅಲ್ಲಿ ಒಬ್ಬರು ಅಂದರೆ ರಾಜರ ಕಾಲದಲ್ಲಿ ನಾಟ್ಯ ಮಾಡ್ತಾ ಮಾಡ್ತಾ ಅಲ್ಲಿಂದ ಬಿದ್ದಿದ್ದಿರೋಂಥ ಒಂದು ಪ್ಲೇಸು ಅವರು ನೃತ್ಯ ಮಾಡೋಂಥೋರು ಯಾರು ನ ನರ್ತಕಿ ಇರ್ತಾರೋ ಅವರು ಅಲ್ಲಿಂದ ಬಿದ್ದು ಸತ್ತೋಗಿದ್ದಾರೆ ಅದನ್ನು ಈಗ ಶಕುಂತಲಾ ಡ್ರಾಪ್ ಅಂತ ಕರಿತಾರೆ ಸೊ ಅಲ್ಲು ಏನು ಅದನ್ನೂ ನೋಡ್ಕೊಂಬರ್ಬೋದು ಚೆನ್ನಾಗಿದೆ ಪ್ಲೇಸ್ ವಿಸಿಟ್ ಮಾಡೋಕ್ಕೆ ಅದರ ಜೊತೆ ಇನ್ನೊಂದು ದೇವರಾಯನ ದುರ್ಗ ಅಂತ ಇದೆ ಅಲ್ಲಿ ನರಸಿಂಹ ಸ್ವಾಮಿ ಟೆಂಪಲ್ ಇದೆ ಅಲ್ಲೂ ಬೇಕಾದ್ರೆ ನೀವು ಹೋಗಿ ವಿಸಿಟ್ ಮಾಡ್ಕೊಬೋದು ಅಲ್ಲಿ ಅದರ ಜೊತೆ ನಿಮಗೆ ನಾಮ ಚಿಲುಮೆ ಅಂತ ಸಿಗುತ್ತೆ ಆ ನಾಮ ಚಿಲ್ಮೇಲ್ಲಿ ಅಂದರೇನು ರಾಮ ಬಾಣ ಬಿಟ್ಟು ಸೀತೆಗೋಸ್ಕರ ಇದು ಕುಡಿಯೋ ನೀರು ತರ್ಸಿರೋಂಥ ಪ್ಲೇಸ್ ಅದು ಸೊ ಅಲ್ಲೂ ವಿಸಿಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ಏನು ಫುಲ್ಲು ಒಂಥರ ಕಾಡು ಥರ ಇದೆ ಚೆನ್ನಾಗಿದೆ ಪ್ಲೇಸ್ ನೋಡೋಕ್ಕೆ ಅದರ ಜೊತೆ ಬಂದು ಸಿದ್ದಗಂಗಾ ಮಠ ಅಂತ ಒಂದಿದೆ ಅಲ್ಲಿ ಬೇಕಾದ್ರೆ ನೀವು ನೋಡ್ಕೊಂಬರ್ಬೋದು ಅಲ್ಲಿ ಏನಪ್ಪಾ ಅಂದರೆ ಲೈಕ್ ಎಜುಕೇಶನ್ ಪರವಾಗಿ ಇರತ್ತೆ ಅಲ್ಲಿ ನೀವು ಕೇಳಿರ್ಬೋದು ಸಿದ್ದಗಂಗಾ ಸ್ವಾಮೀಜಿ ಅಂತ ಹಾಂ ಸಾರಿ ಶಿವಕುಮಾರ ಸಿದ್ದಗಂಗಾ ಮಠ ಅಲ್ವಾ ಶಿವಕುಮಾರ ಸ್ವಾಮಿಗಳು ಅಂತ ಅವರು ಬಡ ಮಕ್ಕಳಿಗೋಸ್ಕರ ತುಂಬಾ ಮಾಡಿದ್ದಾರೆ ಈ ಅಲ್ಲೂ ಅನ್ನದಾ ಅನ್ನದಾಸೋಹ ಅದು ಇದು ಎಲ್ಲ ಚೆನ್ನಾಗಿರುತ್ತೆ ಎಜುಕೇಷನ್ ಮಾತ್ರ ಎಕ್ಸಲೆಂಟಾಗಿರುತ್ತೆ ಒಂದ್ಸರಿ ವಿಸಿಟ್ ಮಾಡಿ ಆಯಿತಾ ಓಕೆ ಓಕೆ ತೊಂದರೆ ಇಲ್ಲ ಬೈ ಚಾನ್ಸ್ ನಿಮ್ಗೇನಾದ್ರು ಟ್ರಾವೆಲ್ ಬಗ್ಗೆ ಬೇಕು ಅಂತಂದ್ರೂ ಅಲ್ಲಿ ಡೈರೆಕ್ಟ್ ಬಸ್ಸಸ್ಸು ಇರುತ್ತೆ ಓಕೆನಾ ಬಸ್ಸಿರುತ್ತೆ ಅವೈಲಬಲಾಗಿ ಇಲ್ಲ ಆಟೋ ಇರುತ್ತೆ ಒಂದ್ಸರಿ ವಿಸಿಟ್ ಮಾಡಿ ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸರಿ ಕಾಲ್ ಮಾಡಿ ನಾನು ಹೇಳ್ತೀನಿ ಓಕೆ ಓಕೆ ಥ್ಯಾಂಕ್ ಯು